ನಾನು ಹಳ್ಳಿಗಳಿಗೆ ಎಷ್ಟು ಸಾರಿ ಹೋಗುತ್ತೇನೆ ಎಂದರೆ ಕೇವಲ ಮೂರು ಸಾರಿ ಭೇಟಿ ನೀಡುವೆ ಯಾವ ಉದ್ದೇಶದಿಂದ ಎಂದರೆ ನನಗೆ ಬೇಕಾದ ವಸ್ತುಗಳು ಅಂದರೆ ತರಕಾರಿಗಳು ಹಣ್ಣುಗಳು ಮತ್ತು ಬೇಕಾದ ಅಗತ್ಯ ವಸ್ತುಗಳನ್ನು ತೆಗೆದುಕೊಡಲು ಬರಲು ಹೋಗುತ್ತೇನೆ ಮತ್ತು ನಾನು ವ್ಯಾಸಂಗ ಮಾಡೋಕ್ಕೆ ನಮ್ಮ ಕಾಲೇಜಿಗೆ ಹೋಗುತ್ತೇನೆ ಮತ್ತು ನನ್ನ ಸ್ನೇಹಿತರನ್ನು ಮಾತನಾಡಿಸಲು ಹೋಗುತ್ತೇನೆ